ನಾನು ಒಂದು ಬುಕ್ ಓದಬೇಕು ಅಂದ್ರೆ ಒಂದು ಪುಸ್ತಕ ಓದಬೇಕು ಅಂದರೆ ಒಂದು ದಿನಕ್ಕೆ ಒಂದು ನಾಲ್ಕರಿಂದ ಐದು ಗಂಟೆ ಕುತ್ಕೊಂಡು ಓದ್ತೀನಿ ಯಾಕಂದರೆ ಜಾಸ್ತಿ ಹೊತ್ತು ಓದೋದು ಸ್ವಲ್ಪ ಕೆಲವೊಂದು ಸಾರಿ ನನಗೆ ಜಾಸ್ತಿ ತೊಂದರೆ ಆಗುತ್ತೆ ಅದಕ್ಕೆ ನಾನು ಯಾವುದೇ ಒಂದು ಪುಸ್ತಕ ಓದಬೇಕು ಅಂತ ಇಷ್ಟು ದಿನ್ದಲ್ಲಿ ಓದಬೇಕು ಅಂತ ನಾನು ಟೈಮ್ ತ ಸಮಯ ತೊಗೊಂಡ್ರೆ ಅಷ್ಟು ದಿನದಲ್ಲಿ ಓದಿ ಮುಗಿಸ್ತೀನಿ ಇಲ್ಲ ಅಂದರೆ ಒಂದೊಂದು ಸಲ ಕೆಲವೊಂದು ಸಲ ಫ್ರೀ ಇದ್ದಾಗ ನನಗೆ ಯಾವುದಾದ್ರೂ ಒಂದು ಇಷ್ಟ ಆಗಿರೋ ಬುಕ್ ತಗೊಂಡು ಸುಮ್ಮನೆ ಓದಿಕೊಂಡು ಹೋಗ್ತೀನಿ ನಾನು ಇದು ಸುಮ್ಮನೆ ಏನು ಓದಿಕೊಂಡು ಹೋಗೋದಿಲ್ಲ ಏನಾದ್ರೂ ಅದರಲ್ಲಿ ಕೆಲ್ವೊಂದು ವಿಷಯಗಳು ಯಾವ್ದು ಯಾವ್ದಿದ್ರೆ ಅದನ್ನು ತಿಳ್ಕೋಳೋದಕ್ಕೆ ಓದ್ತೀನಿ ನನಗೆ ಇಷ್ಟ ಆದರೆ ಮಾತ್ರ ಓದ್ತೀನಿ ಒಂದು ನಾನು ಯಾವುದಾದ್ರೂ ಒಂದು ಬುಕ್ ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ವಾರ ಅಥವಾ ಒಂದು ಹದಿನೈದು ದಿನ ನ ಸಮಯ ತೊಗೊಂಡು ಓದಿಬಿಟ್ಟು ಕಂಪ್ಲೀಟ್ ಮಾಡಿ ಮುಗಿಸ್ತೀನಿ ನನ್ನದು ಪುಸ್ತಕ ಓದೋದಂದರೆ ತುಂಬ ಇಷ್ಟ